ಹಲೋ ಸರ್ ಯಾರು

ಸರ್ ಯಾರು ಫೋನ್ ಮಾಡಿದ್ರಲ್ಲ

ಹಾಂ ಹೇಳಿ ಸರ್ ಸರ್ ಹಾಂ ಹೇಳಿ ಸರ್ ಸರ್ ಮೊನ್ನೆ ಅವರು ಟೀಚರ್ಗೆ ಇನ್ಫೋರ್ಮ್ ಮಾಡಿದ್ವಿ ಸರ್ ಹೆಲ್ತು ಹುಷಾರಿರಲಿಲ್ಲ ಸರ್ ಕಂಡೀಶನ್ ಇರಲಿಲ್ಲ ಹಾಂ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ ಮತ್ತೆ ಅವರು ಟೀಚರ್ಗೆ ಇನ್ಫೋರ್ಮ್ ಮಾಡಿದ್ವಿ ಸರ್ ಕ್ಲಾಸ್ ಟೀಚರ್ಗೆ ಹಾಂ ಸರ್ ಸರ್ ಸರ್ ತುಂಬ ಮೆಡಿಕಲ್ ಸೀರಿಯಸ್ ಇತ್ತು ಆದ್ದರಿಂದ ಹಾಂ ಸರ್ ಕಳ್ಸಕ್ಕೆ ಆಗಲಿಲ್ಲ ದಯವಿಟ್ಟು ಕ್ಷಮಿಸಿ ಹಾಂ ಸರ್ ಆಗ್ಬೋದು ಸರ್ ಮುಂದೆ ಈ ಥರ ಒಂದು ತಪ್ಪಗ್ದಿರಾ ನೋಡ್ಕೊಂತೀವಿ ದಯವಿಟ್ಟು ತಾವು ದೊಡ್ಡ ಮನ್ಸು ಮಾಡಿ ಕ್ಷಮಿಸಿ ಹಾಂ ಸರ್ ಸರ್ ಇಲ್ಲ ಇಲ್ಲ

ಸರ್ ಇಲ್ಲ ತಪ್ಪು ನಮ್ಮದೇ ಸರ್ ಇಲ್ಲ ತಪ್ಪು ನಮ್ಮದೇ ಸರ್ ಹೌದು ಸರ್ ಹಾಂ ಸರ್

ಸರ್ ಇಲ್ಲ ಇಲ್ಲ ಕಾಲೇಜ್ ಚೇಂಜ್ ಏನು ಇಲ್ಲ ಹಾಂ ಸರ್

ಹೌದು ಸರ್ ನಿಜಾನೇ ಸರ್ ಹೌದು ಸರ್ ನಿಮ್ಮ ಕಾಲೇಜು ತುಂಬ ಚೆನ್ನಾಗಿದೆ ರೇಟಿಂಗ್ಸು ಚೆನ್ನಾಗಿದೆ ಪರ್ಫೆಕ್ಟ್ ಆಗಿ ಟೀಚಿಂಗ್ ಇದೆ ಹಾಂ ಸರ್ ಸರ್ ಇಲ್ಲ ಮುಂದೆ ಮುಂದೊಂದು ದಿನ ಹೀಗಾಗ್ದಿರ ನೋಡ್ತೀವಿ ಸರ್ ಹೌದು ಸರ್ ನಿಜಾನೇ ಸರ್ ತಪ್ಪಾಯಿತು ಸರ್ ದಯವಿಟ್ಟು ಕ್ಷಮಿಸಿ ತಾವು ದೊಡ್ಡ ಮನ್ಸು ಮಾಡಿ ಹಾಂ ಸರ್ ಸರಿ ಸರ್ ಓಕೆ ಸರ್